ನಾನು ಎರಡ್ನೇದಾಗಿ ಮಿಶೊದಲ್ಲಿ ಒಂದು ಡ್ರಸ್ಸನ್ನು ಆರ್ಡರ್ ಮಾಡಿದೆ ಅದು ನೋಡಲು ತುಂಬ ಚೆನ್ನಾಗಿತ್ತು ಅಟ್ರ್ಯಾಕ್ಟು ಆಗಿತ್ತು ಸೊ ಕಾಶ್ಟು ಸಹ ಕಮ್ಮಿ ಇತ್ತು ಅದರಿಂದ ನಾನು ಅದನ್ನು ಆರ್ಡರ್ ಮಾಡಿದೆ ಆದರೆ ನಂತರ ಅದು ಬಂದ ನಂತ್ರ ನನಗೆ ತಿಳಿಯಿತು ಅದರ ಕಲರ್ಗೂ ಅದ್ರಲ್ಲಿರೋ ಕಲರ್ಗೂ ತುಂಬ ಡಿಫ್ರೆನ್ಸ್ ಇದೆ ಇವರು ಮಿಶೊದವರು ಏನೇ ಆಗಲಿ ಮಿಶೋನೇ ಇಲ್ಲ ಫ್ಲಿಪ್ಕಾರ್ಡ್ ಯಾವುದೇ ಆ್ಯಪ್ಸೇ ಆಗಲಿ ಏನಾದರೂ ಸೇಲ್ ಆಗಬೇಕಾದ್ರೆ ಅವರು ಮೊದಲಿಗೆ ತುಂಬ ಅಟ್ರ್ಯಾಕ್ಟಾಗಿ ಇರುವ ಪಿಕ್ಚರ್ಸನ್ನು ಬೇರೆ ಕ್ಯಾಮ್ರದಲ್ಲಿ ತೆಗೆದು ಅದನ್ನು ಪೋಸ್ಟ್ ಮಾಡುತ್ತಾರೆ ಆದರೆ ನನಗೆ ಬಂದ ಪಾರ್ಸೆಲಲ್ಲಿ ಅದು ಕಲರ್ ತುಂಬ ಡಿಮ್ ಆಗಿತ್ತು ಅದೇ ರೀತಿ ಸಹ ಒಳಗೆ ಒಂದೇ ಒಂದು ಸ್ಟಿಚ್ ಹಾಕಿದ್ದರು ಅದೆ ರೀತಿ ಅದು ನೋಡಲು ಸಹ ಸೈಡಲ್ಲಿ ಹರೆದು ಹೋಗಿತ್ತು ಸೊ ಅದನ್ನು ನಾನು ಅದುಗು ನನಗೆ ಇಷ್ಟವಾಗಲಿಲ್ಲ ಮಿಶೋದಲ್ಲಿ ಅದು ಫೋಟೋದಲ್ಲಿ ಎಷ್ಟು ಚೆನ್ನಾಗಿತ್ತೋ ಅದೇ ರೀತಿ ಅದು ಡೆಲವರಿ ಆದ ನಂತರ ಓಪನ್ ಮಾಡಿದರೆ ಅಷ್ಟೇ ಚೆನ್ನಾಗಿರಲಿಲ್ಲ